ನೀವು ಜಾನುವಾರುಗಳನ್ನ ಆದಾಯಕ್ಕಾಗಿ ಹೇಗ್ ಉಪಯೋಗಿಸ್ತೀರಿ ಅದು ಅದಕ್ಕಿಂತ ಇಂಪಾರ್ಟೆಂಟ್ ಆಗಿ ಜಾನುವಾರುಗಳನ್ನು ನಾವು ನಮ್ಮ ವ್ಯವಸಾಯಕ್ಕಾಗಿ ಉಪಯೋಗಿಸ್ಬೇಕು ಆಮೇಲೆ ಅದರ ಜಾನುವಾರುಗಳು ಆದಾಯಕ್ಕಾಗಿ ಏಗಿ ಅಂದರೆ ಅದನ್ನು ಚೆನ್ನಾಗಿ ಇದು ಮಾಡಿದಾಗ ನಾವು ಒಂದರಿಂದ ಒಂದನ್ನು ಇದು ಮಾಡಿಕೊಂಡು ಹೆಚ್ಚಾಗಿ ಜಾನುವಾರನ್ನು ಉಪಯೋಗಿಸಿದಾಗ ಆದಾಯ ಬರುತ್ತೆ ಪಸ್ಟು ವ್ಯವಸಾಯ ವ್ಯವಸಾಯ ಇಲ್ಲದೇ ನಾವು ಜಾನುವಾರುಗಳನ್ನ ಏನು ಮಾಡೋಕ್ಕಾಗುತ್ತೆ ವ್ಯವಸಾಯ ವ್ಯವಸಾಯದಲ್ಲಿ ಪಸ್ಟು ಈಗ ಜಾನುವಾರುಗಳ್ನ ಮೇಯಿಸೋದೇ ಕಡಿಮೆ ಆಗಿ ಬಿಟ್ಟೈತೆ ನಮ್ಮ ದೇಶದಲ್ಲಿ ಆ ಜಾನುವಾರನ್ನ ಪ್ರತಿಯೊಬ್ಬ ಇವರೂ ಇದಾಗುತ್ತೆ ಅದಕ್ಕೆ ಅದಕ್ಕೆ ಅಗತ್ಯವಾದಂಥ ಔಷಧಿ ಉಪಚಾರಗಳು ಕೊಡ್ತಾ ಇಲ್ಲ ಈಗ ಇದು ಯಾಕಂದರೆ ಡಾಕ್ಟರ್ಸ್ ಇರ್ತಾರೆ ಅವ್ರು ಎಲ್ಲೋ ಹೋಗ್ತಾರೆ ಎಲ್ಲೋ ಹೋಗ್ ಬರ್ತಾರೆ ಇದು ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ಈಗ ಹೈನುಗಾರಿಕೆ ಹೈನುಗಾರಿಕೆಯಿಂದ ಒಳ್ಳೆ ಇದೈಕೆ ಜಾನುವಾರುಗಳಿದ್ದರೆ ತಾನೇ ಹೈನುಗಾರಿಕೆ ಆಗೋದು ಹೈನುಗಾರಿಕೆನೇ ಜಾನುವಾರುಗಳಿಲ್ಲ ಅಂದಾಗ ಹೈನುಗಾರಿಕೆ ಎಲ್ಲಿ ಸಿಗುತ್ತೆ ಹೈನುಗಾರಿಕೋಸ್ರವಾಗಿ ನಾವು ಏನು ಬೇಕಾದರೂ ನಾವು ಹಳ್ಳಿಗಳಿನ ಪ್ರತಿಯೊಬ್ಬ ಹಳ್ಳಿಯಲ್ಲಿ ಇವಾಗಲೂ ಸಹ ಜಾನುವಾರುಗಳನ್ನ ಮೇಯಿಸ್ತಾ ಇದ್ದಾರೆ ಅದು ಅದರ ಆದಾಯದಿಂದ ಎಷ್ಟೋ ಜನಗಳ ಉದ್ಯೋಗ ಉದ್ಯೋಗ ಮತ್ತು ಶಿಕ್ಷಣವನ್ನು ಕೊಡಿಸ್ತಾ ಇದ್ದಾರೆ ಮಕ್ಕಳಿಗೆ ಅದಕ್ಕೋಸ್ಕರವಾಗಿ ಜಾನುವಾರುಗಳನ್ನ ಹೆಚ್ಚು ಹೆಚ್ಚಾಗಿ ಮೇಯಿಸಬೇಕು ಜಾನುವಾರುಗಳಿಂದ ಹಾಲು ಸಿಗುತ್ತೆ ಪ್ರತಿಯೊಂದೂ ಸಿಗುತ್ತೆ ಅದು ಅದಕ್ಕೋಸ್ಕರವಾಗಿ ನಾವು ಏನು ಬೇಕಾದರೂ ಮಾಡಿ ಇದು ಸ್ವಲ್ಪ ಬೆಳೀಬೋದು ಅಂತ ಹೇಳೋದಿಕ್ ಇಷ್ಟ ಪಡ್ತೀನಿ ಹಾಗೆ ಆದಾಯ ಅಂತ ಹೇಳ್ತೀವಲ್ಲ ಆದಾಯ ಕಡಿಮೆ ಬರ್ತೈತೆ ಜಾನುವಾರುಗಳಿಂದ ಯಾಕಂದರೆ ಹಾಲು ಅದೆಲ್ಲ ಇದು ಮಾಡ್ತಾ ಇದ್ದಾರೆ ಹಾಲಿಗೆ ಸರಿಯಾದ ಇದು ಸಿಗ್ತಾಯಿಲ್ಲ ಕಡಿಮೆ ಮಾಡ್ತಾರೆ ಅದೇ ಪಾಕೇಟ್ ಹಾಲಂದ್ರೆ ಜಾಸ್ತಿ ಮಾಡ್ತಾರೆ ರೇಟು ಹಳ್ಳಿಗಳಿಂದ ತೆಗೆದುಕೋ ಬರೋದು ಕಡಿಮೆ ಮಾಡ್ತಾರೆ ಏನು ಮಾಡೋದು ಪಾಪ ಅವರು ಕಡಿಮೆ ಬಂದಾಗ ಅದನ್ನು ಅವರು ಅದಕ್ಕೆ ಹಾಕೊವಂತ ಎಲ್ಲ ವಸ್ತುಗಳ ಬೆಲೇನೂ ಹೆಚ್ಚಾಗಿರುತ್ತೆ ಅದಕ್ಕೋಸ್ಕರವಾಗಿ ಕೆಲವು ಅದು ಇದು ಮಾಡ್ತಾ ಇದ್ದಾರೆ ಅದನ್ನು ಚೆನ್ನಾಗಿ ಇದು ಮಾಡಬೇಕಾಗಿ ಉಪ್ಯೋಗ